ಹಲೋ ಸರ್ ನಮಸ್ತೆ ಸರ್ ನನ್ನ ಹೆಸರು ಅರ್ಪಿತಾ ಅಂತ ಹೇಳಿ ಸರ್ ನನ್ನ ಮಗಳಿಗೆ ನಿಮ್ಮ ಕಾಲೇಜ್ನಲ್ಲಿ ಪ್ರವೇಶಾತಿ ಮಾಡಿಸ್ಬೇಕಂತ ಇದ್ದೀನಿ ಸರ್ ನಿಮ್ಮ ಕಾಲೇಜ್ನಲ್ಲಿ ಸೀಟ್ ಸೀಟ್ಸ್ ಇದೆಯ ಸರ್ ಹಾಂ ಸರ್ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ನೆರೆಹೊರೆಯವರು ಮತ್ತು ನಮ್ಮ ಪರಿಚಯದವ್ರೆಲ್ಲ ಹೇಳಿದರು ಚಿತ್ರದುರ್ಗದಲ್ಲಿ ಒಳ್ಳೆಯ ಕಾಲೇಜ್ ಅಂತ ಹೇಳಿದ್ರೆ ನಿಮ್ಮ ಚಿತ್ರದುರ್ಗ ಜೆ ಎಮ್ ಟಿ ಕಾಲೇಜ್ ಅಂತ ಹೇಳಿ ಹಾಗಾಗಿ ನಾನು ನಿಮ್ಮ ಕಾಲೇಜ್ಗೆ ಸೇರಿಸ್ಬೇಕು ಅಂತ ಇದ್ದೀನಿ ಸರ್ ಮತ್ತು ನಿಮ್ಮ ಕಾಲೇಜ್ ಎಲ್ಲದರಲ್ಲೂ ಮುಂದಿದೆ ಸಾಂಸ್ಕೃತಿಕದ್ರಲ್ಲಿ ಆಗಿರ್ಬೋದು ಅಥವಾ ಕ್ರೀಡೆಯಲ್ಲಿ ಕ್ರೀಡೆಯಲ್ಲಿ ಆಗಿರ್ಬೋದು ಅಥವಾ ಒಳ್ಳೆಯ ಅಂಕನ ಪಡೆಯೋದರಲ್ಲಿ ಈ ಥರದಲ್ಲೆಲ್ಲ ಮುಂದಿದೆ ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ಕಾಲೇಜ್ಗೆ ಸೇರಿಸ್ಬೇಕಂತ ಇದ್ದೀನಿ ಸರ್ ಹಾಂ ಸರ್ ಹಿಂದೆ ನನ್ನ ಮಗಳು ಸೇವಾ ಸಾಗರ ಸ್ಕೂಲಲ್ಲಿ ಓದ್ತಿದ್ದಳು ಸರ್

ಸರ್ ನನ್ನ ಮಗ್ಳು ತೊಂಬತ್ತೈದು ಅಂಕವನ್ನು ಪಡೆದಿದ್ಲು ಸರ್ ತೊಂಬತ್ತೈದು ಪರ್ಸೆಂಟ್ ಹ್ಞೂ ಬಲವಾದ ಕಾರಣ ಅಂತ ಹೇಳಿದ್ರೆ ಅವ್ಳಾಗೇ ಓದ್ತಿದ್ದಳು ಸರ್ ಮತ್ತು ಹಳೆಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಅವಳಾಗೇ ಸರ್ಯಾಗಿ ಮಾಡ್ತಿದ್ದಳು ಸರ್ ಉತ್ರವನ್ನು ಕಂಡುಕೊಳ್ತಿದ್ಲು ಮತ್ತು ಬೋಧನಾ ಶಾಲೆಗಂತ ಎಲ್ಲೂ ಹೋಗಲಿಲ್ಲ ಸರ್ ಅವಳು ಹಾಂ ಸರ್ ಅದ್ರ ಬಗ್ಗೆ ನಾನು ಕಾಳಜಿ ವಹಿಸ್ತೀನಿ ಬೇಕಾದರೆ ಅವಳಿಗೆ ಬೋಧನಾ ಶಾಲೆಗೂ ಸೇರ್ಸೋಕ್ಕೆ ತಯಾರಿದ್ದೀನಿ ಸರ್ ನಾನು ಸರ್ ನನ್ನ ಮಗಳು ಪಿ ಸಿ ಎಮ್ ಬಿ ಎಮ್ ಸಿಯನ್ನು ತೊಗೊಳ್ಬೇಕಂತ ಹೇಳಿ ಬಯಸ್ತಾಳೆ ಸರ್ ಅಲ್ಲಿ ಒಳ್ಳೆಯ ಪ್ರಾಯೋಗಿಕ ಶಾಲೆಯೆಲ್ಲ ಇದೆಯ ಸರ್ ನಿಮ್ಮ ಕಾಲೇಜ್ನಲ್ಲಿ ಹಾಂ ಸರ್ ಹಾಂ ಸರ್

ಹಾಂ ಸರ್ ಎಷ್ಟು ಅಂಕ ಪಡೀಬೋದು ಸರ್ ಎಷ್ಟು ರ್ಯಾಂಕ್ಗಳು ಬರುತ್ತೆ ನಿಮ್ಮ ಕಾಲೇಜಿಂದ ಹ್ಞೂ ಸರ್ ಹಾಂ ಸರ್ ಸರ್ ಮತ್ತೆ ನಿಮ್ಮ ಕಾಲೇಜ್ನಲ್ಲಿ ಹಾಸ್ಟೆಲ್ಲ ಸೌಲಭ್ಯ ಹೇಗಿದೆ ಸರ್ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್ ಹಾಂ ಊಟ ಎಲ್ಲ ಹೇಗಿರುತ್ತೆ

ಹಾಂ ಸರ್ ಹೌದಾ ಸರ್ ಶುಲ್ಕ ಹದಿನೈದು ಸಾವಿರ ಆಗುತ್ತಾ ಹಾಸ್ಟೆಲ್ಲ ಶುಲ್ಕ ಮತ್ತೆ ಬೇರೆದೋ ಅಥವಾ ಇದರೊಳಗೆ ಬರುತ್ತಾ ಸರ್ ಹ್ಞೂ ಹೌದಾ ಸರ್ ಹಾಂ ಹಾಗಾದರೆ ಅಡ್ಮಿಶನ್ ಪ್ರವೇಶಾತಿಗೆ ಯಾವಾಗ ಕರ್ಕೊಂಡ್ಬರ್ಬೋದು ಸರ್ ಹಾಂ ಹೌದಾ ಸರ್ ಹಾಗಾದ್ರೆ ಕಾಲೇಜ್ ಯಾವಾಗ್ಲಿಂದ ಸ್ಟಾರ್ಟಾಗಬಹುದು ಸರ್

ಹಾಂ ಸರಿ ಸರ್ ಹಾಂ ಧನ್ಯವಾದಗಳು ಸರ್ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ